ಹಲೋ ಹಾಂ ಯಾರು ಹೇಳಿ ಹಾಂ ನಮಸ್ಕಾರ ಯಾರು ಹೇಳ್ರಿ ಹೌದಾ ಏನು ಆಗ್ಬೇಕಾಗಿತ್ತು ರೀ ಹೌದ್ರಾ ಹಾಂ ಹೌದು ರೀ ಹಾಂ ಹೌದು ರೀ ಯಾವ್ದಾರು ಮನ್ಯಾಗಿನ ಟ್ಯಾಬ್ಲೆಟ್ಸ್ ಏನಾದ್ರು ತಗೊಂಡಿರೇನು ಈಗ ಮೊದ್ಲು ಹೌದಾ ರೀ ಹಾಂ ಯಾವ ಎಷ್ಟು ದಿವಸದಿಂದ ಆಯ್ತು ರೀ ನಿಮ್ಗೆ ಅದು ಕಾಣಿಸ್ಕೊಂಡು ಹೌದ್ ರ್ಯಾ ಹಾಂ ಹಾಂ ಹ್ಞೂ ಹಂಗಂದ್ರೆ ನಾಳೆ ಹತ್ತುವರಿಗೆ ಆಪಾಯಿಂಟ್ಮೆಂಟ್ ತಗೋಂತಿರಾ ಏನು ರೀ ಬೆಳಿಗ್ಗೆ ಹಾಸ್ಪೆಟ್ಲಿಗೆ ಬಂದು ಬಿಡಿರಿ ಈಗ ಇವತ್ತು ಒಂದು ಕೋವಿಡ್ ಟೆಸ್ಟ್ ಮಾಡಿ ನಾಯಿಲ್ಲ ನಾಳೆ ಬೆಳಿಗ್ಗೆ ಬಂದಮೇಲೆ ಹೇಳ್ತಿನಿ ರೀ ಮೇಡಮ ಬರ್ರಿ ನೀವು ಆದ್ರೆ ಈಗ ನೈಟ್ ನಿಮಗೆ ಅಷ್ಟು ತ್ರಾಸ ಅನಿಸಕತೈತೆ ಅಂತ ಅಂದ್ರ ಅಂದ್ರೆ ಇನ್ನೊಂದು ಡೊಲೋ ಟು ಸಿಕ್ಸ್ ಫಿಫ್ಟಿ ತಗೋರಿ ಸಿಕ್ಸ್ ಫಿಫ್ಟಿ ತಗೊಂಡು ಅದನ್ನು ಒಂದು ಚೊಪ್ಪ ಆರಾಮು ಅನಿಸ್ತೈತಿ ಮಲಕೋ ರೀ ಬೆಳಿಗ್ಗೆ ಹತ್ತುವರೆಗೆ ಒಂದು ಟಿಫಿನ್ ಮಾಡ್ಕೊಂಡು ಬರ್ರಿ ನಾನು ಕೋವಿಡ್ ಟೆಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮತ್ತೆ ಏನು ಅನ್ನದು ಪ್ರಿಕಾಕ್ಷನ್ ತಗೋಳನಂತೆ ರೀ ಹೌದು ಹೌದು ರೀ ಹಾಂ ಅದೆ ರೀ ಮತ್ತೆ ರಿಪೀಟ್ ಆಗಕತ್ತೈತಲ್ಲರಿ ಅದಕ್ಕೆ ಎಲ್ಲರಿಗು ಈಗ ಫ್ರಿಕಾಕ್ಷನ್ ತಗೋಳಕತ್ತಾರೆ ರೀ ನೋಡೊಣ ರೀ ಚೆಕ್ ಮಾಡಿ ನಿಮಗೆ ಅದ್ರದ್ದು ಏನಂದ್ರೆ ಡಿಸಿಶನ್ ಹೇಳ್ತಿನಿ ರೀ ಹಾಂ ರೀ ಹಾಂ ಈಗ ವ ಬಿಸ್ನೀರು ಕುಡಿರಿ ಆಮೇಲೆ ವಿಕ್ಸ್ ಅದನ್ನು ಹಚ್ಚಿಕೊಂಡು ಇವತ್ತೊಂದಿನ ನೈಟ್ ರೆಸ್ಟ್ ಮಾಡಿ ಬೆಳಿಗ್ಗೆ ಹತ್ತುವರಿಗೆ ಬರ್ರಿ ಹಾಸ್ಪಿಟ್ಲಿಗೆ ಬಂದು ಬಿಡಿರಿ ಅಲ್ಲೇ ಬ್ಲಡ್ ಚೆಕ್ ಅದನೆಲ್ಲ ಮಾಡಿ ಫೇಕ್ ಕೋವಿಡ್ ಟೆಸ್ಟ್ ಮಾಡಿ ಸೆ ಇದನ್ನು ಮಾಡೋನು ರೀ

ಹ್ಞೂ ಹ್ಞೂ ನಾಳೆ ಹಾಂ ರೀ ಬರ್ರಿ ಹತ್ತುವರಿಗೆ ಬರ್ರಿ ಹಾಂ ಹ್ಞೂ ಹಾಂ ಹಾಂ ರೀ ಹತ್ತುವರೆಗೆ ಬರ್ರಿ ಆಮೇಲೆ ಮೊದ್ಲಿಂದ ಏನಾರು ಟ್ಯಾಬ್ಲೆಟ್ಸ್ ಗಿಬ್ಲೇಟ್ಸ್ ತಗೋಂತಿದ್ರೆ ಅವನ್ನು ತಗೊಂಬರ್ರಿ ರಿಪೋರ್ಟ್ ಎಲ್ಲ ತಗೊಂಬರ್ರಿ ಹಾಂ ಮೊದ್ಲಿನ ರಿಪೋರ್ಟ್ ಎಲ್ಲ ತಗೊಂಬರ್ರಿ ಆಯ್ತು ರೀ ಹ್ಞೂ ಆಕೇವಿ ಬಾಯ್